ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡೋದು ಅಂದರೆ ತುಂಬ ಇಷ್ಟ ನನಗೆ ಮೊದಲೆಲ್ಲ ಮಣ್ಣಿನಿಂದಲೇ ಮಾಡ್ತಾಯಿದ್ವಿ ಮೊದಲು ಮಣ್ಣಿಂದಲೇ ಮಾಡ್ಬೇಕೆಂದ್ರೆ ಮೊದಲು ಒಲೆ ಹೊತ್ತಿಸ್ಬೇಕು ಒಲೆ ಹೊತ್ಸೋದಕ್ಕೆ ಸೌದೆ ಬೇಕು ನಮಗೆ ಸೌದೆ ಬೇಕು ಅಂದರೆ ಆವಾಗ ಅಲ್ಲಿಗೆ ಹಿತ್ಲಿಗೆ ಹೋಗಿ ತಕೊಂಬಂದು ಅದನ್ನು ಒಣಗಿಸಿ ಮಾಡಿ ಅದನ್ನೆಲ್ಲ ಮಾಡಿ ತೊಗೊಂಡ್ಬಂದು ಆಮೇಲೆ ಒಲೆ ಹೊತ್ತಿಸ್ಬೇಕು ಒಲೆ ಹೊತ್ಸಿ ಅದರಲ್ಲಿ ಒಂದು ಅಡುಗೆ ಮಾಡ್ಬೇಕೆಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ತುಂಬ ಚೆನ್ನಾಗಿರುತ್ತೆ ಅದೇ ಇಂಡಕ್ಷನ್ನು ಗ್ಯಾಸು ಅಂದರೆ ಅಷ್ಟು ಆವಾಗ ಎಷ್ಟು ಒಂದರ್ಧ ಗಂಟೆ ಬೇಕಾಗುತ್ತೆ ಒಂದು ಕಾಫಿ ಮಾಡಬೇಕು ಯಾರಾದರೂ ಗೆಸ್ಟ್ ಬಂದರು ಮನೆಗೆ ಅಂದರೆ ಒಂದರ್ಧ ಗಂಟೆಯಾದರೂ ಬೇಕು ಒಲೆ ಹೊತ್ಸಿ ಹಾಲಿಕ್ಕಿ ಅದನ್ನ ನಾವು ಕಾಫಿ ಮಾಡುವಷ್ಟೊತ್ತಿಗೆ ಒಂದರ್ಧ ಗಂಟೆ ಬೇಕು ಅದೇ ಇಂಡಕ್ಷನ್ನು ಗ್ಯಾಸ್ ಸ್ಟೌವ್ ಮೇಲೆ ಅಂದರೆ ಒಂದು ಫೈ ಐದು ಸೆಕೆಂಡ್ ಸಾಕು ಐದು ಸೆಕೆಂಡ್ ಐದು ನಿಮಿಷನೇ ಸಾಕು ಕಾಫಿ ಆದರೆ ಅಲ್ಲಿ ಆವಾಗ ಮಾಡ್ತಾ ಇದ್ದಾಗ ಖುಷಿ ಇವಾಗ ಇರೋದಿಲ್ಲ ಕೂತ್ಕೊಂಡು ಅದು ಊದಿ ಅದು ಊದೋದೇ ಆಗಲಿ ಅದು ಊದಿದಾಗೆಲ್ಲ ನಮಗೆ ಏನೋ ತುಂಬ ತುಂಬ ಉಸಿರಾಡೋದೆಲ್ಲ ತುಂಬ ಚೆನ್ನಾಗಿರ್ತಾಯಿತ್ತು ಇವಾಗ ನಾವು ಅಂತ ಕೆಲಸ ಏನೂ ಇವಾಗ ಅಂತ ಕಷ್ಟವಾದ ಕೆಲಸ ನಾವು ಇವಾಗ ಏನೂನು ಮಾಡೋದಿಲ್ಲ ಹಂಗಾಗಿ ನಾವು ಒಂದು ಏನೇ ಆಗಲಿ ಹಾಸ್ಪೆಟ್ಲ್ಗೆ ಓಡಿ ಹೋಗಿ ಓಡೋಗ್ತೀವಿ ಆದರೆ ಮೊದ್ಲಿನ ಕಾಲದಲ್ಲಿ ಹಂಗಲ್ಲ ಅದರಲ್ಲಿ ನಾವು ಸೌದೆ ತರಿಬೇಕಾದ್ರೂ ಕೈ ಕಾಲು ಎಲ್ಲ ಚೆನ್ನಾಗಿ ಇದು ಎಕ್ಸರ್ಸೈಸ್ ಮಾಡ್ತಾಯಿತ್ತು ಹಂಗಾಗಿ ನಮಗೆ ಯಾವ ರೋಗ ರುಜಿನಗಳು ಏನೂ ಬರ್ತಾಯಿರಲಿಲ್ಲ ಹಂಗಾಗಿ ಅದರಲ್ಲಿ ತುಂಬ ಚೆನ್ನಾಗಿತ್ತು ಒಲೆಯಲ್ಲಿ ಮಾಡ್ಬೇಕು ಮಾಡೋದು ಅಂದರೆ ಒಂದು ಅಡುಗೆ ಯಾವಾಗೂ ನಿಂತೇ ಮಾಡಬೇಕು ಒಂದು ಕೂತ್ಕೊಂಡು ಅಡುಗೆ ಅನ್ನ ಸಾರು ಮುದ್ದೆ ಏನೇ ಆಗಲಿ ಮಾಡಬೇಕು ಅಂದರೆ ನಾವು ಕೂತ್ಕೊಂಡು ಮಾಡ್ತಾಯಿದ್ವಿ ನೆಮ್ಮದಿಯಾಗಿ ಕೂತ್ಕೊಂಡು ಇವಾಗ ಅದೇ ಕುಕ್ಕರು ಇಂಡಕ್ಷನಲ್ಲಿ ಮಾಡಬೇಕು ಅಂದರೆ ನಿಂತ್ಕೊಂಡು ಮಾಡ್ತೀವಿ ನಿಂತ್ಕೊಂಡು ಮಾಡಿದಾಗ ಏನಾಗುತ್ತೆ ನಮಗೆ ತುಂಬ ಕಾಲು ನೋವು ಬರುತ್ತೆ ಹಂಗಾಗಿ ಒಲೆಯಲ್ಲಿ ಮಾಡೋದೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಆವಾಗ ಮಾಡಿದಾಗ ಒಂದು ಮುದ್ದೆ ಮಾಡ್ಬೇಕು ಬೇಳೆ ಹಾಕಬೇಕು ಅಂದರೆ ಅಲ್ಲೇ ಒಂದರ್ಧ ಗಂಟೆ ಒಂದು ಗಂಟೆ ನಾವು ಅಡುಗೆ ಮನೆಯಲ್ಲೇ ಇರ್ತಾಯಿದ್ವಿ ಇವಾಗ ಅದು ಹಂಗಲ್ಲ ಇವಾಗ ಒಂದೈದು ನಿಮಿಷ ಮುದ್ದೆ ಇಕ್ಕದ್ವಾ ಅನ್ನ ಸಾರು ಮಾಡಿದ್ವಾ ಕುಕ್ಕರಿಗೆ ಹಾಕಿದ್ವಾ ಅನ್ನ ಕು ಬೇಳೆ ಕುಕ್ಕರಿಗೆ ಹಾಕಿದ್ವಾ ವಿಝಿ ಒಂದೆರಡು ವಿಝಿಲ್ ಮೂರು ವಿಝಿಲ್ ಬಂತು ಅಂದರೆ ಬೇಳೆ ಸಾರು ಆಯಿತು ಇನ್ನೊಂದು ವಿಝಿಲ್ ಬಂತು ಅಂದರೆ ಅನ್ನ ಆಗುತ್ತೆ ಅದೇ ಒಲೆಯಲ್ಲಿ ಮಾಡಿದ್ರೆ ಹಾಗಲ್ಲ ಅಲ್ಲೇ ಕೂತ್ಕೊಂಡು ಒನ್ ಅವರ್ ಎರಡು ಅವರ್ ಅಲ್ಲೇ ಒಲೆ ಮೇಲೆ ಹತ್ತಿರನೇ ಇದ್ಕೊಂಡು ಒಂದು ಕಡೆ ಮೊದಲು ಸಾರು ಮಾಡಿ ಸಾರಿಗೆ ಬೇಳೆ ಬೆಂದು ಮಾಡಿ ಅದಾಮೇಲೆ ತರಕಾರಿ ಹಾಕಿ ಉಪ್ಪು ಖಾರ ಎಲ್ಲ ಹಾಕಿ ಸಾಂಬಾರು ಹಾಕಿ ಅದಾದಮೇಲೆ ಮತ್ತೆ ಅನ್ನಕ್ಕೆ ಇಡ್ಬೇಕು ಅನ್ನಕ್ಕೆ ಇಡ್ಬೇಕು ಅಂದರೆ ಮತ್ತೆ ಒಲೆ ಹೋಯಿತು ಅಂದರೆ ಮತ್ತೆ ಒಲೆ ಅಂಟಿಸಿ ಊದಿ ಮಾಡಿ ಮಾಡೋಕ್ಕೆ ಒಂದೆರ್ ಒಂದು ಗಂಟೆ ಬೇಕಾಗಿತ್ತು ಅಲ್ಲಿ ಆವಾಗ ಬರೀ ನಮಗೆ ಅಡುಗೆ ಮಾಡೋದೆ ಕೆಲಸ ಇತ್ತು ಆವಾಗ ಜಾಸ್ತಿ ಇವಾಗ ಆ ಇಂಡಕ್ಷನ್ನು ಕುಕ್ಕರು ಗ್ಯಾಸ್ ಸ್ಟೌವ್ ಅಲ್ಲೆಲ್ಲ ಅಂದರೆ ಅಲ್ಲೆಲ್ಲ ಐದು ನಿಮಿಷ ಮಾಡಿದ್ವಾ ಬಂದ್ವಾ ಹಂಗಿರುತ್ತೆ ಇವಾಗೇನೆಂದ್ರೆ ಆವಾಗ ತರ್ಕೋಬರ್ಬೇಕಾಗಿತ್ತು ಸೌದೆಗಳೆಲ್ಲ ಕಾಡಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ತರ್ಕೋಬಂದು ಇಟ್ಕೊಂಡು ಇವಾಗ ಮಳೆ ಗಿಳೆ ಬಂದರೆ ಅದನ್ನೆಲ್ಲ ಶೇಖರಣೆ ಮಾಡಿ ಇಟ್ಕೊಳ್ಬೇಕು ಏಕೆಂದ್ರೆ ಮತ್ತೆ ಮಳೆ ಬಂದಾಗ ಅಡುಗೆ ಮಾಡೋಕ್ಕೆ ಸೌದೆ ಇಲ್ಲ ಅಂದರೆ ಏನು ತಿನ್ನೋದು ಅಡುಗೆ ಮಾಡೋಕ್ಕಾಗ್ತಾಯಿರ್ಲಿಲ್ಲ ಹಂಗಾಗಿ ಶೇಖರಣೆ ಸೌದೆಯೆಲ್ಲ ಮಳೆ ಬಂದಾಗ ಒಂದು ಕಡೆ ಕೇ ಅದೆಲ್ಲ ತೇವ ಆಗ್ದೇಯಿರೋಂಗೆ ನೋಡ್ಕೊಳ್ಬೇಕು ನೋಡಿಕೊಂಡು ಜೋಪಾನ ಮಾಡಿದ್ರೆ ನಾವು ಊಟ ಮಾಡೋಕ್ಕಾಗುತ್ತೆ ಇಲ್ಲಾಂದ್ರೆ ನಮಗೆ ತೇವ ಆಗಿ ಎಲ್ಲ ಒದ್ದೆ ಆದರೆ ಅದು ಸೌದೆಯೆಲ್ಲ ನಮಗೆ ಊಟ ಮಾಡೋಕ್ಕಾಗಲ್ಲ ಏನು ಮಾಡೋದವಾಗೆಲ್ಲ ಹಂಗಿತ್ತು ಆವಾಗ ಪರಿಸ್ಥಿತಿ ಅದೇ ಇವಾಗ ಹಂಗಿಲ್ಲ ಒಂದು ಫೋನ್ ಕಾಲ್ ಮಾಡಿದ್ರೆ ಗ್ಯಾಸ್ ಬಂದು ಮನೆಯ ಹತ್ರ ಬರುತ್ತೆ ಇನ್ನೊಂದು ಫೋನ್ ಮಾಡಿದ್ರೆ ಆನ್ಲೈನ್ನಲ್ಲಿ ಹಾಡೋದು ಆರ್ಡ್ರ್ ಮಾಡಿದ್ರೆ ಒಂದು ಪಿಜ್ಜಾ ಬರ್ಗರ್ ಈ ಥರಯೆಲ್ಲ ಸಿಗುತ್ತೆ ಆದರೆ ಆಗಿನ ಕಾಲದಲ್ಲಿ ಆ ಥರ ಏನು ಇರಲಿಲ್ಲ ಒಲೆ ಹತ್ತಿರನೇ ಇರಬೇಕಾಗಿತ್ತು ಒಲೆಯ ಅಡುಗೆ ಅಂದರೆ ಎಷ್ಟು ರುಚಿ ಅಂದರೆ ಅಷ್ಟು ತುಂಬ ಚೆನ್ನಾಗಿರ್ತಾಯಿತ್ತು ಒಂದು ಸೊಪ್ಪು ಬೇಯಿಸೋದು ಒಂದು ಸಾರು ಮಾಡೋದು ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹಸಿ ಖಾರ ಆಡಿಸಿ ಮಾಡ್ಬೇಕು ಮಾಡೋದು ಅಂದರೆ ಅದರಲ್ಲಿ ಹಸಿ ಖಾರ ಆಡಿಸ್ಬಿಟ್ಟು ಸೌದೆ ಒಲೆ ಹತ್ತಿರ ಇಟ್ಬಿಟ್ರೆ ಅದು ಒಂದು ವಾರ ಆದ್ರೂ ಅದು ಕೆಡ್ತಾಯಿರಲಿಲ್ಲ ಅಷ್ಟು ಚೆನ್ನಾಗಿರ್ತಾಯಿತ್ತು ನಮ್ಮಮ್ಮ ಮಾಡ್ತಾಯಿದ್ದರು ಹಸಿಖಾರ ಆಡಿಸ್ಬಿಟ್ಟು ಒಲೆ ಹತ್ತಿರ ತೆಂಗಿನ ಚಿಪ್ಪಲ್ಲಿ ಅದನ್ನು ಹಾಕಿ ಒಲೆ ಹತ್ತಿರ ಇಟ್ಬಿಟ್ರೆ ಅಂತೂ ಒಂದು ಒಂದು ಒಂದು ತಿಂಗ್ಳು ತನಕನೂ ಮತ್ತೆ ನಾವು ಆಡ್ಸೋಂಗೆ ಇರ್ತಾಯಿರಲಿಲ್ಲ ಅಷ್ಟು ಚೆನ್ನಾಗಿರ್ತಾಯಿತ್ತು ಹಸಿ ಖಾರ ಒಲೆ ಹತ್ರ ಇಟ್ಬಿಟ್ರೆ ಆದರೆ ಇವಾಗ ಹಂಗೆಲ್ಲ ಮಾಡೋಕ್ಕಾಗಲ್ಲ ಏನೆಂದ್ರೆ ಫ್ರಿಡ್ಜ್ ಇರುತ್ತೆ ಅದರಲ್ಲಿ ಇಟ್ಬಿಡ್ತೀವಿ ಹಂಗೆ ಹಂಗಿರುತ್ತೆ ಇವಾಗ ಇವಾಗ ಏನು